ಸಂಪನ್ಮೂಲಗಳು ಅಂದರೆ ಒಬ್ಬ ಮನುಷ್ಯ ತಾನು ಅಂದುಕೊಂಡಿದ್ದನ್ನು ಸಾಧಿಸ್ಲಿಕ್ಕೆ ಬೇಕಾದಂಥ ಪರಿಕರಗಳು ಸಂಪನ್ಮೂಲಗಳಾಗ್ತವ ಈ ಸಂಪನ್ಮೂಲದ ಕೊರತೆ ಇದ್ದಾಗ ನಾವು ಅನೇಕ ಸವಾಲುಗಳನ್ನು ಎದುರ್ಸ್ಬೇಕಾಗುತ್ತೆ ಉದಾಹರಣೆಯಾಗಿ ನಾವು ಒಂದು ಸುಂದರವಾದ ಕೈತೋಟವನ್ನು ಮಾಡಬೇಕು ಅಂತ ವಿಚಾರ ಅಥ್ವಾ ನನ್ನ ಆಸೆ ಇದ್ದಾಗ ನಮ್ಮ ಪರಿಸರದಲ್ಲಿ ಸಮುದ್ರ ಮಟ್ಟಕ್ಕಿಂತ ಭಾಳ ಎತ್ತರ ಇರೋದರಿಂದ ಮಳೆಯ ಪ್ರಮಾಣದ ಕೊರತೆಯ ಜೊತೆಗೆ ಅಂತರ್ಜಲ ಭಾಳ ಕಡಿಮೆ ಇದೆ ಹೀಗಾಗಿ ಇಲ್ಲೇ ಕೊರೆದ ಬಾವಿಗಳನ್ನು ಅಥವಾ ತೆರೆದ ಬಾವಿಗಳಿಂದ ನಾವು ನೀರು ಉಣಿಸಲ್ಲಿಕ್ಕೆ ಅಸಾಧ್ಯವಾಗುತ್ತದೆ ಅಂಥ ಸಂದರ್ಭದೊಳಗ ಏಕಂದ್ರೆ ನಮ್ಗೆ ಬರುವಂತಹ ಸರ್ಕಾರಿ ಮನ್ ಸ್ಥಳೀಯ ಪುರಸಭೆ ಅಥವಾ ನಗರ ಸಭೆಗಳಿಂದ ಬರುವಂಥ ನೀರೆ ಎಂಟು ಹತ್ತು ದಿವಸಗಳಿಗೊಮ್ಮೆ ಬರುವಾಗ ನಮ್ಮ ಜೀವನ ಉಪ್ಯೋಕ್ಕಾಗೆ ಆ ನೀರು ಸಾಲಕ್ ಸಾಕಾಗೋದಿಲ್ಲ ಇನ್ನು ನಾವು ಅದನ್ನು ತೋಟಗಾರಿಕೆ ಮಾಡ್ಕೊಬೇಕಂದ್ರೆ ಇದು ಅಸಾಧ್ಯವಾದ ಸಮಸ್ಯೆಗಳು ಹೀಗೆ ಆ ಸ್ಥ ಪ್ರತಿಯೊಂದು ಭೌಗೋಳಿಕ ಹಿನ್ನೆಲೆಯಲ್ಲಿ ಅವರದ್ದೇ ಆದಂಥ ಸಮಸ್ಯೆಗಳು ಇರ್ತಾವ ಆ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವಂತಹ ವೈಜ್ಞಾನಿಕ ಆಲೋಚನೆಗಳನ್ನು ನಾವು ಮಾಡಬೇಕಾಗ್ತದೆ ಉದಾಹರಣೆ ಮ ನಮ್ಮ ಗದಗ ಪರಿಸರವನ್ನು ತೆಗೆದುಕೊಂಡಾಗ ಇಲ್ಲಿ ಮಳೆ ಸರಿಸುಮಾರು ಪ್ರಮಾಣದಲ್ಲಿ ಮಳೆ ಆಗ್ತತಿ ಯಾವಾಗ ನಾವು ಮಳೆಗಾಲವನ್ನು ಕಳೆದುಕೊಂಡು ನೀರಿನ ಅಭಾವ ಪ್ರಾರಂಭ ಆಗ್ತತಿ ಆ ನೀರಿನ ಅಭಾವ ಪ್ರಾರಂಭ ಆಗಲ್ಲಿಕ್ಕೆ ಸಾಕಷ್ಟು ಯೋಜನೆಗಳನ್ನು ನಾವು ಹಾಕೊಬೇಕಾಗ್ತತಿ ಉದಾಹರಣೆಯಾಗಿ ಏನು ಮಳೆ ನೀರು ಕೊಯ್ಲನ್ನು ನಾವು ಮಾಡ್ಕೊಳ್ಳಬೇಕಾಗ್ತತಿ ಆಮೇಲೆ ಭೂಮಿಯಲ್ಲಿ ನೀರು ಇಂಗಿಸುವಂತಹ ಯೋಜನೆಗಳನ್ನು ಹಾಕೊಳ್ಳಬೇಕಾಗ್ತತಿ ಕೊರೆದ ಬಾವಿಗಳಿಗೆ ನೀರುಣಿಸುವ ತಂತ್ರಜ್ಞಾನವನ್ನು ನಾವು ಬಳಸಬೇಕಾಗ್ತತಿ ಹೀಗಾಗಿ ಆ ಸ್ಥಳೀಯವಾಗಿ ನಾವು ಅನೇಕ ಸವಾಲುಗಳನ್ನು ಎದುರ್ಸ್ತಿವಿ ಇನ್ನ ಎರಡನೆಯದ್ದು ಶೈಕ್ಷಣಿಕವಾಗಿ ನಾವು ಸ್ಥಳೀಯವಾಗಿ ಆಲೋಚನೆ ಮಾಡಿದಾಗ ಇಲ್ಲಿಯ ಕೃಷಿ ಚಟುವಟಿಕೆಗಳಿಗೆ ಅನೇಕ ವಿಧ್ಯಾರ್ಥಿಗಳು ವಲಸೆ ಹೋಗುವುದರ ಕಾರಣಕ್ಕಾಗಿ ಆ ವಲಸಿಗರನ್ನು ತಡಿಯುವಂಥ ಕೆಲಸ ಆಗ್ಬೇಕು ಆಗಿರ್ತತಿ ಉದಾಹರಣೆಗೆ ಪಕ್ಕದ ರಾಜ್ಯಗಳಾದಂಥ ಗೋವಾ ಆಗಲಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿ ಉತ್ತರ ಕರ್ನಾಟಕದ ದುಡಿಯುವ ಶ್ರಮಿಕರು ವಲಸೆ ಹೋಗ್ತಾರೆ ಈ ವಲಸೆ ಹೋಗುದರ ಸಲುವಾಗಿ ಇಲ್ಲಿ ಸ್ಥಳೀಯವಾದಂಥ ಉದ್ಯೋಗಗಳು ಸೃಷ್ಟಿ ಆಗಂಗಿಲ್ಲ ಸ್ಥಳೀಯವಾದಂಥ ಉದ್ಯೋಗಗಳ ಸೃಷ್ಟಿಗೆ ಮಾನವನ ಸಂಪನ್ಮೂಲ ಕೊರತೆ ಭಾಳ ಕಾಡುತ್ತದೆ ಹೀಗಾಗಿ ಸ್ಥಳೀಯವಾಗಿ ನಾವು ಅಬಿವೃದ್ಧಿ ಹುಡ್ಕೊಬೇಕಂದ್ರೆ ನಮ್ಮ ಭೌಗೋಳಿಕ ಹಿನ್ನೆಲೆಯಲ್ಲಿರುವಂತಹ ಅದಕ್ಕೆ ಅನುಕೂಲಕರವಾದಂಥ ವಾತಾವರಣವನ್ನು ಸೃಷ್ಟಿಸಿ ಅಂತಹ ಉದ್ಯೋಗಗಳನ್ನು ನಾವು ಕೈಗೊಂಡಾಗ ಮಾತ್ರ ನಾವು ಸಾಧಿಸಲು ಸಾಧ್ಯವಾಗುತ್ತದೆ ಈ ಭೌಗೋಳಿಕವಾದ ಹಿನ್ನಲೆಯಂತಹ ಹಲವಾರು ವಿಷಯಗಳು ಬರ್ತವೆ ಅರಣ್ಯ ನಮ್ಮಲ್ಲೆ ತುಂಬ ಕಡಿಮೆ ಇರೋದರಿಂದ ಆ ಅರಣ್ಯವನ್ನು ಬೆಳ್ಸುವಂಥ ಕೆಲಸ ಆಗಬೇಕು ಆ ಅರಣ್ಯ ಬೆಳೆಸಿದಾಗ ಮಾತ್ರ ನಮ್ಗೆ ಮಳೆ ಬರುತ್ತದೆ ಯಾವುದೇ ಒಂದು ಭೌಗೋಳಿಕ ಪರಿಸರ ವ್ಯವಸ್ಥೆ ಸುಧಾರ್ಸ್ಬೇಕಂದ್ರೆ ಅಲ್ಲಿ ನೀರಿನ ಸೌಕರ್ಯ ಬಹಳ ಪ್ರಾಖ್ಯತೆಯನ್ನ ವಹಿಸ್ತತಿ ಆ ನೀರು ಸರಾಗವಾಗಿದ್ದಾಗ ಆ ನಗರಗಳು ಅಭಿವೃದ್ಧಿ ಆಗುತ್ತವೆ ಹಳ್ಳಿಗಳು ಅಭಿವೃದ್ಧಿ ಆಗುತ್ತವೆ ಹಾಗೆ ಆ ಪ್ರದೇಶವೇ ಅಭಿವೃದ್ಧಿ ಆಗುತ್ತದೆ ಹೀಗಾಗಿ ನೀರಿನ ಸೌಕರ್ಯಗಳನ್ನು ಹೆಚ್ಚಿಸ್ಕೊಳ್ಲಿಕ್ಕೆ ನಾವು ವೈಜ್ಞಾನಿಕ ಚಟುವಟಿಕೆಗಳನ್ನು ವೈಜ್ಞಾನಿಕ ಚಿಂತನೆಗಳನ್ನು ವೈಜ್ಞಾನಿಕ ಹಿನ್ನೆಲೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಮಾತ್ರ ನಾವು ಈ ಸೀ ಸವಾಲುಗಳನ್ನು ಮೆಟ್ಟಿ ನಿಲ್ಲಬಹುದು ಇನ್ನ ಶಾಲೆಗಳಿಗೆ ಬಂದಾಗ ಸ್ಥಳೀಯವಾಗಿ ಇಲ್ಲಿ ಆ ಪರಿಸರ ಅಂದರೆ ಓದುವ ಅಥವಾ ಶೈಕ್ಷಣಿಕ ಚಟುವಟಿಕೆ ಪರಿಸರವನ್ನು ನಾವು ನಿರ್ಮಾಣ ಮಾಡುದರಲ್ಲಿ ಅನೇಕ ಸವಾಲುಗಳನ್ನು ಎದರಿಸ್ತೀವಿ ಉದಾಹರಣೆ ಬಡತನ ಈ ಬಡತನವಿರುವಂತಹ ಹೆಚ್ಚು ಶ್ರಮಿಕರು ಇಲ್ಲಿ ವಾಸ ಮಾಡುತ್ತಿರುವಂಥ ಪರಿಣಾಮವಾಗಿ ಅನೇಕ ಶಮಿಕರು ವಲಸೆ ಹೋಗುತ್ತಿರುವ ಪರಿಣಾಮವಾಗಿ ವಿದ್ಯಾರ್ಥಿಗಳು ನಮ್ಗೆ ನಿರಂತರವಾಗಿ ಶಾಲೆಗೆ ಸಿಗದೇ ಇರುವುದು ಆಗಾಗ ಗೈರು ಉಳಿಯುವುದು ಅನಾರೋಗ್ಯದ ಸಮಸ್ಯೆಗಳು ವಿದ್ಯಾರ್ಥಿಗಳನ್ನು ಕಾಡುತ್ತಿರುವುದು ಯಾಕಂದ್ರೆ ನೀರಿನ ಕೊರತೆಯಿಂದಾಗಿ ಅನೇಕ ಕಾಯಿಲೆಗಳು ವಿದ್ಯಾರ್ಥಿಗಳಿಗೆ ಉಲ್ಬಣಗೊಂಡಾಗ ಅದರಿಂದ ಆಗುವಂಥ ಸಮಸ್ಯೆಗಳನ್ನು ಎದುರಿಸಲ್ಲಿಕ್ಕೆ ಶಾಲೆಗಳಿಗೆ ಆನಿಯಮಿತವಾಗಿ ಗೈರಾಗುದು ಈ ಎಲ್ಲ ಕಾರಣಗಳು ತುಂಬ ನಮ್ಗೆ ಸಮಸ್ಯೆಯನ್ನು ಉಂಟು ಮಾಡುತ್ತವೆ ಇನ್ನು ತಂತ್ರಜ್ಞಾನಯುತವಾಗಿ ನಾವು ಬೆಳಿಯುವುದು ಅನಿವಾರ್ಯವಾಗಿದೆ ಏಕಂದ್ರೆ ಇವತ್ತು ವಿಧ್ಯಾರ್ಥಿಗಳು ಆಕರ್ಷಣೆ ಏನಪ್ಪ ಅಂದ್ರೆ ಸಮೂಹ ಸಂಪನ್ಮೂಲ ಮಾಧ್ಯಮಗಳು ಆ ಸಮೂಹ ಸಂಪನ್ಮೂಲಗಳ ಮಾಧ್ಯಮ ಹೆಚ್ಚಿಸ್ಕೊಂಡು ಅದರ ಮೂಲಕ ಶೈಕ್ಷಣಿಕ ಚಟುವಟಿಕೆಗಳನ್ನು ನಾವು ನಿರ್ವಹಿಸುದು ಅನಿವಾರ್ಯ ಇಂದಿನ ಮಕ್ಕಳ ಏಕಾಗ್ರತೆಯನ್ನು ನಾವು ಕಾಪಾಡಲ್ಲಿಕ್ಕೆ ಆ ಸ್ಥಳೀಯವಾದ ಶೀ ತಂತ್ರಜ್ಞಾನಯುಕ್ತ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳನ್ನ ನಾವು ಎಂದು ಅವರ ಅವಧಾನವನ್ನ ಅಧ್ಯಯನದ ಎಡೆಗೆ ಎಳ್ಕೊಳ್ಳೋದು ಅಥವಾ ತರುವುದು ನಮ್ಮ ಮೇಲೆ ಗುರುತ್ರವಾದ ಜವಾಬ್ದಾರಿ ಇದೆ ಹೀಗಾಗಿ ಸ್ಥಳೀಯವಾಗಿ ನಮಗೆ ನೀರಿನ ಸೌಕರ್ಯ ಆರೋಗ್ಯಕರ ಸೌಕರ್ಯ ಪ್ಲ ಅದರ ಜೊತೆಗೆ ತಂತ್ರಜ್ಞಾನ ಆಧಾರಿತ ಚಟುವಟಿಕೆಗಳು ಹೆಚ್ಚಿಗೆ ನಿರ್ವಹಿಸಬೇಕಾಗಿದೆ ಎಲ್ಲಕ್ಕಿಂತಲು ಮುಗಿಲಾಗಿ ಆ ಮೂಲಭೂತ ಪರಿಕಲ್ಪನೆಗಳನ್ನು ಮಕ್ಕಳಲ್ಲಿ ಬೆಳ್ಸ್ಬೇಕಾಗಿದೆ ಆ ಮೂಲಭೂತ ಪರಿಕಲ್ಪನೆಗಳು ಮಕ್ಕಳು ಬೆಳೆಸ್ಕೊಂಡಿದ್ದೆ ಆದಲ್ಲಿ ಅದು ಮುಂದಿನ ಅವರ ಅಧ್ಯಯನಕ್ಕೆ ಸುಗಮ ದಾರಿಯನ್ನು ಉಂಟು ಮಾಡುತ್ತತಿ ಅದಕ್ಕಾಗಿ ನಾವು ಮೊದಲ್ನೇದಾಗಿ ಸರ್ಗ್ ಈಗಿನ ಸರ್ಕಾರ ಈ ಇಂದಿನ ಸ್ ಈ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಈ ಮಕ್ಕಳಲ್ಲಿರುವಂಥ ಅಪೌಷ್ಠಿಕ ನಿವಹರ್ಣೆಗಾಗಿ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಆ ಕ್ರಮಗಳು ಸ್ವಲ್ಪ ಮಕ್ಕಳ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರಿ ಇವತ್ತು ಮಕ್ಕಳು ಶಾಲೆಗೆ ಸಾಧ್ಯವಾದಷ್ಟು ಹಾಜರಾಗುತ್ತಾ ಇದ್ದಾರೆ ಆರೋಗ್ಯ ಸರಿ ಇದ್ದಾಗ ಮಾತ್ರ ನಾವು ಆ ವಿದ್ಯಾರ್ಥಿಯ ಗಮನವನ್ನು ಓದಿನ ಕಡೆಗೆ ಓಡಲಿಕ್ಕೆ ಹತ್ಸಲಿಕ್ಕೆ ನಮ್ಗೆ ಸಹಾಯ ಆಗ್ತತಿ ಹೀಗಾಗಿ ನಾವು ನೀರು ಆರೋಗ್ಯ ಮತ್ತು ಈ ಪೋಷಕಾಂಶಗಳ ಕೊರತೆಯಿಂದ ಹೊರಗೆ ತರಬೇಕಾಗಿದೆ ವಿದ್ಯಾರ್ಥಿಗಳನ್ನು ಆ ಪೋಷಕಾಂಶಗಳ ಕೊರತೆಯಿಂದ ಹೊರ ತರುವುದ್ರ ಜೊತೆಗೆ ಈ ಸಮೂಹ ಸಂಪನ್ಮೂಲಗಳು ಜಂಗಮವಾಣಿ ಇವತ್ತು ಎಲ್ಲ ವಿದ್ಯಾರ್ಥಿಗಳ ಮನಸ್ಸನ್ನು ಆಕರ್ಷಣೆ ಮಾಡಿ ಕೇಂದ್ರೀಕರಣ ಮಾಡಿಕೊಂಡು ಇವತ್ತು ಮಕ್ಕಳ ಮನಸ್ಸನ್ನು ಚಂಚಲಗೊಳಿಸ್ತಾ ಇದೆ ಆ ಮಕ್ಕಳ ಮನಸ್ಸನ್ನು ಚಂಚಲಗೊಂಡರು ಅಂತ ಮನಸ್ಸನ್ನು ಪುನಃ ನಾವು ಆದ್ ಅದೇ ತಂತ್ರಜ್ಞಾನವನ್ನು ಬಳಸಿ ಅಧ್ಯಯನದ ಆ ಆಕರ್ಷಕ ವಿಷಯಗಳನ್ನು ಆ ಸಮೂಹ ಸಂಪನ್ಮೂಲಗಳ ಮೂಲಕ ತೋರಿಸೂದರ ಜೊತೆಗೆ ಅವರನ್ನು ಮುಖ್ಯವಾಹಿನಿಗೆ ತರಬೇಕಾಗಿದೆ ಇವೆಲ್ಲಾ ಸ್ಥಳಿಯವಾಗಿ ನಾವು ಅಭಿವೃದ್ಧಿ ಹೊಂದಬೇಕಾಗಿದೆ ಈ ಸ್ಥಳಿವಾಗಿರ್ಗೆ ಅಭಿವೃದ್ಧಿ ಹೊಂದಿದಾಗ ಮಾತ್ರ ಶೈಕ್ಷಣಿಕವಾಗಿ ನಾವು ಅಭಿವೃದ್ಧಿ ಹೊಂದುತ್ತೇವೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದಾಗ ಅದು ತನ್ನಿಂದ ತಾನಲ್ಲಿ ಆ ಪ್ರದೇಶ ಅಭಿವೃದ್ಧಿ ಹೊಂದಿಲ್ಲ ಯಾಕಂದರೆ ವಿಧ್ಯಾರ್ಥಿಗಳು ಇಂದಿನ ವಿಧ್ಯಾರ್ಥಿ ನಾಳಿನ ಪ್ರಜೆಗಳು ಆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಆ ಅಭಿವೃದ್ಧಿಯ ಮಂತ್ರವನ್ನು ಆ ಸಹಾಯದ ಹಸ್ತವನ್ನು ಅಥವಾ ಒಳ್ಳೆಯ ಗುಣಗಳನ್ನು ಬಿತ್ತಿದ್ದೆ ಆದಲ್ಲಿ ಆ ಒಳ್ಳೆಯ ಗುಣಗಳು ಸಹಾಯ ಹಸ್ತ ಅಭಿವೃದ್ಧಿ ಮನಸ್ಸನ್ನು ಕೇಂದ್ರೀಕರಿಸಿ ವಿದ್ಯಾರ್ಥಿಗಳನ್ನು ಆ ದೇಶದ ಅಭಿವೃದ್ಧಿಯ ಜೊತೆಗೆ ವೈವಂತ ಕಾರ್ಯವನ್ನು ಮಾಡಲು ಪ್ರೇರೇಪಣೆ ನೀಡುತೈತಿ ಆವಾಗ ಇಲ್ಲಿಯ ವಿದ್ಯಾರ್ಥಿಗಳು ಆ ಕೇವಲ ಸ್ಥಳೀಯವಾಗಿ ಇರ್ಲಾರ್ದ ರಾಜ್ಯ ರಾಷ್ಟ್ರ ಮತ್ತು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ನಮ್ಮ ಅವರ ತಂದೆ ತಾಯಿಯ ಹೆಸರನ್ನು ಕಲಿಸಿದ ಶಿಕ್ಷಕರ ಹೆಸರುಗಳನ್ನ ಅತಿ ಹೆಚ್ಚು ಎತ್ತರಕ್ಕೆ ವಯ್ಯುವಂತಹ ಕೆಲಸ ಅವರಿಂದ ಆಗುತ್ತದೆ ಈ ಎಲ್ಲಾ ಅಭಿವೃದ್ಧಿಗಳಿಗೆ ಮೂಲ ಸಂಪನ್ಮೂಲಗಳು ಈ ಸಂಪನ್ಮೂಲಗಳ ಕ್ರೂಢೀಕರಣದಲ್ಲಿ ಆ ಹೊಸ ವೈಜ್ಞಾನಿಕ ಚಿಂತೆಗಳನ್ನು ನಡೆಸಿ ಆ ಕೊರತೆ ಇರುವ ಸಂಪನ್ಮೂಲಗಳನ್ನು ಅಭಿವೃದ್ಧಿ ಮಾಡುವತ್ತ ನಾವು ಚಿಂತಿತರಾಗಬೇಕಾಗುತ್ತದೆ ಈ ಚಿಂತನೆಯಿಂದ ಮುಂದೆ ಅದೇ ಆ ಚಿಂತನೆ ಅಭಿವೃದ್ಧಿಗೆ ನಾಂದಿಯಾಗುವ ಸಾಧ್ಯತೆ ಇರುತ್ತದೆ